ಹಾಂ ಹಲೋ ನಮಸ್ಕಾರ ಈ ಈ ನಾವು ಗದಗನ ನೋಡ್ಲಿಕ್ಕೆ ಬಂದಿದ್ದೇವೆ ಒನ್ಸೊಲ್ ಒಂದು ಐದು ಆರು ಜನ ಒಂದು ಗುಂಪು ನಮಗೆಲ್ಲ ಇಲ್ಲಿ ಏನೇನು ಪ್ಲೇಸ್ ನೋಡ್ಲಿಕ್ಕೆ ಇದೆ ಅಂತ ಹಾಂ ಮತ್ತು ಹ್ಞೂ ಹ್ಞೂ ಹ್ಞೂ ಹ್ಞೂ ಓಕೆ ಸರಿ ಸರಿ

ಆಯ್ತು ರೀ

ಓ ಭಾಳ ಒಳ್ಳೇದು ಒಳ್ಳೆ ವಿಷಯ ಹಾಂ

ಹ್ಞೂ ರೀ ಹಾಂ ಅದು ಭಾಳ ಎಲ್ಲರೂ ಹೇಳುತ್ತೆ ಅದ್ರ ಹ್ಞೂ ರೀ

ಹೋ ಹೋ ಹೌದಾ ಹ್ಞೂ ರೀ

ಹ್ಞೂ ರೀ ಆದರೂ ಎಷ್ಟೊಂದಾ ಹಾಂ

ಹೌದು ಅದು ಕೇಳಿದೆ ಸುಮಾರು ಅರ್ವತ್ತು ಪುಸ್ತಕ್ಗಳನ್ನ ಬರ್ದಾರಂತ ಕೇಳಿದ್ದೆ ಹ್ಞೂ ಓಹೋಹೋ ಇದು ಭಾಳ ವಿಶೇಷ ಹ್ಞೂ ರೀ ಹೌದ್ ಹೌದ್ ಹೌದು ಹಾಂ ಹೌದ್ ಹೌದ್

ಆಯ್ತು ಆಯ್ತು ಆಯಿತು ಹಾಂ ಹಾಂ ರೀ ಹೌದ್ ಹೌದ್ ಔದು ಹೌದು ಇದು ಐತಿಹಾಸಿಕ ಸ್ಥಳ ಅಂತಾನೇ ಕೇಳಿದ್ದೆ ನಾನು ಹಾಂ ಹಾಂ ಹಾಂ ಹಾಂ ಹಾಂ

ಹ್ಞೂ ನಮ್ಗೆ ಪ್ರಸಾದ ವ್ಯವಸ್ಥೆನೇ ಆಗುತ್ತಾ ಹಾಂ ಒಳ್ಳೇದು ಬಿಡಿರಿ ಆಯ್ತು ಆಯ್ತು ಅಬ್ಬಾ ಆಯ್ತು ರೀ ಆಯ್ತು ರೀ ಸದ್ಯಕ್ಕೆ ಇಷ್ಟು ನೋಡ್ತೀವಿ ರೀ ಮತ್ತು ಏನರ ನೋಡ್ಬೇಕು ಅನ್ಸದ್ರೆ ಮತ್ತೆ ನಿಮಗೆ ಕೇಳಿ ನಿಮ್ಮ ಗೈಡೆನ್ಸ್ ತಗೋತೀವಿ ನಾವು ಆಯ್ತು ಶರಣಾರ್ಥಿ